ಅಲೋ ಹಾಂ ಅಲ್ ಅಲ್ಲೋ ಹಾಂ ಇದು ನನ್ನ ಕಾಲು ನೋವು ಇದೆ ಅದಕ್ಕೆ ಹಾಂ ಡಾಕ್ಟ್ರೇ ಬರ್ತಾರೆ ಮಾತಾಡು ಅಂದರು ಮಾತಾಡಿದೆ ಹಾಂ ಸರಿ ಸರ್ ಕಾಲಿಗೆ ಅದೊಂದು ಹಾಂ ತೋರಿಸ್ಬೇಕು ಸರ್ ಅದು ಒಂದು

ಹಾಂ ಹಾಂ ಹಾಂ ಆಯ್ತು ಹಾಂ ಹಾಂ ಹಾಂ ಸರಿ ಹಾಂ

ಸರಿ ಸರ್

ಹಾಂ ಸರಿ ಸರಿ ಸರ್ ಹಾಂ ಹಾಂ ಆಯ್ತು ಹಾಂ ಹಾಂ

ಸರಿ ಸರಿ ಸರ್

ಹಾಂ ಹಾಂ ಹಾಂ ಸರಿ ಹಾಂ ಬರ್ತೀನಿ ಸರ್ ಒಂದು ದಿವಸ ಫೋನ್ ಮಾಡ್ಬುಟ್ಟು ಹಾಂ

ಆಗಲಿ ಸರ್ ಹೌದು ಹೌದು ಆಗಲಿ ಸರ್ ಆಗಲಿ ಹಾಂ ಸರಿ ಹಾಂ ಹಾಂ ಆಗಲಿ ಸರ್ ತುಂಬ ಉಪಕಾರ ಹಾಂ ಆರೋಗ್ಯ ಪರ್ವಾಗಿಲ್ಲ ಈಗ ಸ್ವಲ್ಪ ನೋವು ಇದೆ ಹಾಂ ಹಾಂ ಓಡಾಡ್ತೀನಿ ದೊಣ್ಣೆ ಬೇಕು

ಸರಿ ಸರ್ ಹಾಂ ಸರಿ ಸರ್

ಹಾಂ ಸರಿ ಸರ್ ಅಲ್ಲ ದೊಣ್ಣೆ ದೊಣ್ಣೆ ಹಿಡ್ಕೊಂಡೆ ನಡೆಯೋದ್ ಈಗ ನಾವು ಹಾಂ

ಸರಿ ಸರ್ ಹಾಂ ಹಾಂ ಹಾಂ ಸರಿ ಸರ್ ಆಗಲಿ ಸರ್ ಹ್ಞೂ ಹಾಂ ಹಾಂ ಹಾಂ ಸರಿ ಸರ್ ಹಾಂ ಹಾಂ ಹಾಂ ಕೊಟ್ಟಕ್ಕಲ್ದು ಟ್ರೀಟ್ಮೆಂಟ್ ತೊಗೊಂಡೆ ಸರಿ ಸರ್ ಹಾಂ ಹಾಂ ಅದೆಂಥದ್ದೋ ಕಷಾಯ ಮಾತ್ರೆ ಎಲ್ಲ ಕೊಟ್ಟವ್ರೆ

ಸರಿ ಒಂದು ವಾರ ಕಳ್ದು ಇದು ಮಾಡೋಣ ಒಂದು ವಾರ ಇದು ತಗೊಳ್ಳಿ ಸರಿ ಸರಿ ಸರ್ ಮತ್ತೆ ಫೋನ್ ಮಾಡ್ತೀನಿ ಹಾಂ ಸರಿ ಹಾಂ

ಸರಿ ಸರ್ ಹಾಂ

ಹಾಂ ಹಾಂ ಇಲ್ಲ ಇಲ್ಲ ಇಲ್ಲ ಆ ಥರ ಏನು ಆ ಥರ ಏನು ಇಲ್ಲ ಸರ್ ಹಾಂ ಬರ್ತೀನಿ ಬರ್ತಿನಿ ಆಯ್ತು

ಸರಿ ಸರ್

ಹಾಂ ಫೋನ್ ಮಾಡ್ಬಿಟ್ಟು ಒಂದು ವಾರ ಈಗ ಈ ಔಷಧಿ ತಗೊಂಡು ನೋಡ್ತೀವಿ ಸರ್ ಕಷಾಯನೂ ಮಾತ್ರೆ ಕೊಟ್ಟವ್ರೆ ಬರಿ ಹೊಟ್ಟೆ ಬರಿ ಹೊಟ್ಟೆಯಲ್ಲಿ ಕಷಾಯ ಕುಡಿಯಬೇಕು ಮಾತ್ರೆ ತಿನ್ನಬೇಕು ಎಂದೆಲ್ಲ ಹೇಳವ್ರೆ

ಅದು ಪ್ರೈವೇಟ್ ಇದರಲ್ಲಿ ಯಾರೋ ಒಬ್ಬರು ನಿಮ್ಮಂಥ ಡಾಕ್ಟ್ರು ಅವರೇ ಕೊಡ್ಸಿದ್ದು

ನಾವೀಗ ಆಶ್ರ್ ಆಶ್ರ್ ಆಶ್ರಮ ಆಶ್ರಮದಿಂದ ಮಾತಾಡೋದ್ ಸರ್

ಆಗಲಿ ಹಾಂ ಸರಿ ನಮಸ್ಕಾರ ಸರ್